ಹಲೋ ನಮಸ್ತೇ ಮೇಡಮ್ ಹಾಂ ಮೇಡಮ್ ನಮಗೆ ಒಂದು ಎರಡು ಮೂರು ದಿನ ಟ್ರಿಪ್ ಪ್ಲ್ಯಾನ್ ಮಾಡಿಡಿವಿ ನಮ್ಗೊಂದು ಸ್ವಲ್ಪ ರೂಮ್ ಬೇಕಿತ್ತು ಮೇಡಮ್ ಒಂದು ನಾಲ್ಕು ಜನ ಇದ್ದರು ಮೇಡಮ್ ಇಲ್ಲ ಮೇಡಮ್ ಷೇರಿಂಗ್ ರೂಮ್ ಹಾಂ ಎಷ್ಟು ಆಗತ್ತೆ ಮೇಡಮ್ ನಮಗೆ ಸಿಂಗಲ್ ರೂಮ್ ಅಡ್ಡಿಲ್ಲ ಮೇಡಮ್ ಹಾಂ ಹಾಂ ಹೌದು ಮೇಡಮ್ ಹಾಂ ಮೇಡಮ್

ಹೌದು ಮೇಡಮ್ ಸರಿ ಮೇಡಮ್ ನಮಗೆ ಮೇಡಮ್ ಇಪ್ಪತ್ತೆಂಟು ಹಾಂ ಹೌದು ಮೇಡಮ್ ನಮ್ದು ಒಂದು ನಾಲ್ಕು ಜನ ಮೇಡಮ್ ಇಪ್ಪತ್ತೇ ಹಾಂ ಹೌದು ಮೇಡಮ್

ಓಕೆ ಮೇಡಮ್ ಓಕೆ ಮೇಡಮ್ ನಮಗೆ ಎಲ್ಲ ಎಲ್ಲ ಪೆಸಿಲಿಟಿ ಬೇಕು ಮೇಡಮ್ ಹೌದು ಹೌದು ಹಾಂ ಹಾಂ ಅಡ್ಡಿಲ್ಲ ಮೇಡಮ್ ಅದನ್ನೂ ಅಲ್ಲೇ ಆ್ಯಡ್ ಮಾಡಿ ಮೇಡಮ್ ಅಷ್ಟೇ ಹಾಂ ಹೌದು ಹೌದು ಮೇಡಮ್ ಸರಿ ಹಾಂ ಸರಿ ಮೇಡಮ್ ಹಾಂ ಓಕೆ ಮೇಡಮ್

ಹ್ಞೂ ಹ್ಞೂ ಮಸ್ತ್ ಮೇಡಮ್ ನಿಮ್ಮದು ಮತ್ತೇನಾದರೂ ಪೆಸಿಲಿಟಿ ಇದೆಯಾ ಮೇಡಮ್ ಹಾಂ ಸರಿ ಮೇಡಮ್ ನಾವು ಒಂದಿಷ್ಟು ಫುಡ್ಸ್ ಹೇಳ್ತೀವಿ ಅದನ್ನೇ